ಊಂ ಸೀರೆ ತರಿಸಿದ್ವಿ ಒಂದು ಭಾಳ ಚೆನ್ನಾಗಿದೆ ರೀ ಆನ್ಲೈನಿಂದ ಒಂದು ಏಳೆಂಟು ಸೀರೆ ತರಿಸಿದ್ವಿ ತುಂಬ ಚೆನ್ನಾಗಿತ್ತು ರೀ ಸಿಲ್ವರ್ ಬಾರ್ಡ್ರು ಆಮೇಲೆ ನವಿಲು ಕಲರು ಮಿಕ್ಸ್ ಐತೇ ತುಂಬ ಚೆನ್ನಾಗಿದೆ ನಾನು ನಮ್ಮ ಫ್ರೆಂಡ್ಸು ಒಂದು ಆರು ಏಳು ಜನ ತರ್ಸ್ಕೊಂಡಿದ್ದೀವಿ ರೀ ಮೊನ್ನೆ ಗಣೇಶ ಹಬ್ಬುಕ್ಕೆ ಎಲ್ಲ ಉಟ್ಕಂಡು ಗಣೇಶನ್ನ ನೋಡೋಕ್ಕೆ ಹೋಗಿದ್ವಿ ಅಲ್ಲಿ ಎಲ್ಲರೂ ಚೆನ್ನಾಗಿದೆ ಸೀರೆ ಭಾಳ ಚೆನ್ನಾಗಿದೆ ಸೀರೆ ಎಲ್ಲಿಂದ ತರಿಸಿದ್ರಿ ಅಂದರು ಇಲ್ಲ ಆನ್ಲೈನಿಂದ ತರಿಸಿದ್ವಿ ನಾವು ಅಂತ ಹೇಳಿದ್ವಿ ಹೌದ್ರಾ ಏಯ್ ಭಾಳ ಚೆನ್ನಾಗಿದೆ ಬಿಡಿರಿ ಸೀರೆ ಮಾತ್ರ ಭಾಳ ಲುಕ್ಕಾಗಿ ಕಾಣುತ್ತೆ ಭಾರಿ ಚೆನ್ನಾಗಿದೆ ರೀ ಸೀರೆ ಮಾತ್ರ ಅಂತ ಎಲ್ಲ ಫ್ರೆಂಡ್ಸ್ಗಳು ನಾವು ಎಲ್ಲ ಮಾತಾಡ್ಕಂಡೀವಿ ರೀ ಭಾಳ ಚೆನ್ನಾಗಿದೆ ಸೀರೆ ಅಂತ ಹೇಳಿದರು ಹಾಗಾಗಿ ನಾವು ಅವನ್ನೆ ಉಟ್ಕಂಡು ಗಣಪತಿ ನೋಡೋಕ್ಕೆ ಆಮೇಲೆ ದೇವಸ್ಥಾನಗೆ ಎಲ್ಲ ಉಟ್ಕಂಡು ಹೋಗ್ತಾ ಇದ್ದೀವಿ ರೀ ದೇವಸ್ಥಾನಗುಳಿಗೆಲ್ಲ ನೋಡೋಕ್ಕೆ ಅದಕ್ಕೆ ಎಲ್ಲ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ರೀ ಸೀರೆ ಮಾತ್ರ ಸ್ಮೂತಾಗಿದೆ ಒಳ್ಳೆಯ ಚೆನ್ನ ಕಲರ್ಸ್ ಅಂತೂ ಕಾಂಬ್ನೇಷನ್ ಕಲರ್ಸು ಭಾಳ ಚೆನ್ನಾಗಿದೆ ರೀ ಭಾಳ ಚೆನ್ನಾಗೈತೇ ರೀ ಹಾಗಾಗಿ ಭಾಳ ಚೆನ್ನಾಗಿ ಸೀರೆ ಅಂತೂ ತುಂಬ ಭಾರೀ ಚೆನ್ನಾಗಿದೆ ರೀ ನನಗಂತ್ರೂ ಭಾಳ ಇಷ್ಟ ಆಯ್ತಪ್ಪ ಸೀರೆ ನೋಡಿ ಆನ್ಲೈನ್ನಲ್ಲಿ ತರಿಸಿದ್ದೀರಿ ಭಾಳ ಚೆನ್ನಾಗಿದೆ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ರೀ ಸೀರೆ ನೋಡಕ್ಕೂ ಲುಕ್ಕಾಗಿ ಕಾಣುತ್ತೆ ಉಟ್ಗಂಡ್ರೆ ಅಂತೂ ಅಷ್ಟು ಲುಕ್ಕಾಗಿ ಕಾಣುತ್ತೆ ರೀ ತುಂಬ ಚೆನ್ನಾಗಿದೆ ನನ್ಗೆ ಅಂತೂ ಭಾಳ ಇಷ್ಟ ಆಯ್ತಪ್ಪ ಸೀರೆ ಮಾತ್ರ ನೋಡಿ